ನಮಗೆ ಔಷಧಿಗಳ ದರ ಭರಿಸುವುದೆ ಕಷ್ಟ ಹಾಗಾಗಿ ನಾವು ಆಸ್ಪತ್ರೆಗಳಲ್ಲಿ ಬರೆಕೊಟ್ಟ ಮೆಡಿ ಮದ್ದನ್ನು ಟ್ಯಾಬ್ಲೆಟ್ಗಳನ್ನು ಮೆಡಿಕಲ್ಗಳಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಲಿ ದೇ ದಿನ ಹೋದಾಗೇ ಟ್ಯಾಬ್ಲೆಟ್ಗಳಿಗೆ ಹಣ ಜಾಸ್ತಿ ಆಗ್ತಾ ಹೋಗ್ತಾ ಹೋಗ್ತಾಯಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಸಿಗುತ್ತದೆ ಔಷಧಿ ಆದರೆ ಕೆಲವು ಮದ್ದುಗಳು ಅಲ್ಲಿ ಸಿಗುವುದಿಲ್ಲ ಹಾಗಾಗಿ ಮೆಡಿಕಲ್ಗಳಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ ಮೆಡಿಕಲ್ಗಳಲ್ಲಿ ನನ್ನ ಒಬ್ರು ಫ್ರೆಂಡ್ ಹೇಳಿದರು ನೀವು ಜನೌಷಧಿ ಕೇಂದ್ರ ಇದೆ ಅಲ್ಲಿ ತೆಗೆದುಕೊಳ್ಳಿ ಅಲ್ಲಿ ತುಂಬ ಕಡಿಮೆ ಮದ್ದಿಗೆ ಹಣ ಅಂತ ಹೇಳಿದರು ಆಮೇಲೆ ನಾವು ಅಲ್ಲಿಯ ಜನೌಷಧಿ ಮೆಡಿಕಲ್ಗೆ ಮದ್ದನ್ನು ತೆಗೆದುಕೊಳ್ತಿದ್ದೇವೆ ಹಾಗಾಗಿ ಕೆಲವು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೂಡ ಹಾಗೇ ಏನು ಇದು ಇರುವುದಿಲ್ಲ ಹಾಗೇ ಕಾರ್ಡ್ ಹೆಲ್ತ್ ಕಾರ್ಡ್ ಅದೆಲ್ಲ ಇಲ್ಲದಿದ್ದರು ತುಂಬ ಕಷ್ಟ ಆಗ್ತದೆ ಗೌ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದರೂ ನಮಗೆ ಬೇಕಾದ ಕೆಲವು ಮದ್ದುಗಳು ಸಿಗುವುದಿಲ್ಲ ಹಾಗಾಗಿ ಬೇರೆ ಆಸ್ಪತ್ರೆಗೆ ಹೋಗಬೇಕಾಗ್ತದೆ ಬೇರೆ ಆಸ್ಪತ್ರೆಗೆ ಹೋಗಿ ಹೋಗೋದು ಹೋದರೆ ಅಲ್ಲಿ ಮದ್ದಿನ ವೆಚ್ಚವನ್ನು ಭರಿಸಲು ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾವು ಜನೌಷಧಿ ಮದ್ದೇ ಆಗಲಿ ಸ್ವಲ್ಪ ಅಲ್ಲಿ ತೊಗೊಂಡು ಸ್ವಲ್ಪ ನಾವು ನಮಗೆ ಈಗ ಸ್ವಲ್ಪ ಆಗ್ಬೌದು ಕಾಣ್ತದೆ ನಮಗೆ ಮದ್ದಿನ ಅಗತ್ಯವಿದೆ ಮದ್ದು ಜಾಲೆ ಇದೆ ಕ್ಯಾಲ್ಸಿಯಮ್ ಮಾತ್ರೆ ಮತ್ತು ಹಿಮೋಗ್ಲೋಬಿನ್ ಇಂಥದ್ದೆಲ್ಲ ತೊಂದರೆ ಇರುವುದರಿಂದ ನಮಗೆ ಮದ್ದಿನ ಅವಶ್ಯಕತೆ ಇದೆ ಹಾಗಾಗಿ ನಾವು ಜನೌಷಧಿ ಕೇಂದ್ರದಲ್ಲಿ ತೆಗೆದುಕೊಳ್ಳುತ್ತೇವೆ ನಮಗೆ ತುಂಬ ಹೆಲ್ಪಾಗಿದೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಹೆಲ್ಪಾಗ್ತದೆ ಪ್ರೀಯಾಗಿ ಸಿಗುತ್ತದೆ ಆದರೆ ಕೆಲವು ಮದ್ದುಗಳು ಸಿಗದ ಕಾರಣ ನಮಗೆ ಹೀಗೆ ತೆಗೆದುಕೊಳ್ಳಬೇಕಾಗ್ತದೆ ಹೋಗಲೇಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಮದ್ದಿನ ದರವನ್ನು ಭರಿಸುದು ಕಷ್ಟ ನಾವು ಜನೌಷಧಿ ಕೇಂದ್ರವನ್ನು ಉಪಯೋಗಿಸುತ್ತಿದ್ದೇವೆ ಈಗ ಅಷ್ಟೇ